ಅಲೋ ಅಲೋ ಹ್ಞೂ ಅಂಬಿಕ ಹ್ಞೂನಪ್ಪ ನಾನೆ ಪೋನ್ ಮಾಡಿತ್ತು ಹ್ಞೂ ಏನಂತಂದರೆ ಅದೇ ಆನ್ಲೈನಾಗ ಫೋನ್ ಬುಕ್ ಮಾಡಿ ಬಿಟ್ಟಿದ್ನಲ್ಲ ಹ್ಞೂ ಏನಾಯಿತು ಅಂದರೆ ನಿನ್ನ ಮಾತು ಕೇಳ್ದಿರ ಬುಕ್ ಮಾಡಿದ್ನೆ ಅದರಿಂದೆ ಪ್ರಾಬ್ಲಮ್ ಆಗೈತಮ್ಮ ಹ್ಞೂ ಏನು ಪ್ರಾಬ್ಲಮ್ ಆಗೈತಂದ್ರೆ ನೀನು ಹೇಳ್ದೆ ತಗೊಬೇಡ ಆನ್ಲೈನ್ನಾಗ ಫೋನ್ ಚೆನ್ನಾಗಿರಲ್ಲ ಅಂಗಡಿಯಲ್ಲೆ ತಗೊ ನೀ ಸುಮ್ನಿರು ಅಂದೆ ನೀನು ಹೇಳ್ದೆ ಆಫರ್ ಆಗೈತೆ ಆಫರ್ ಬಂದೈತೆ ತೊಗೊತಿನ್ ಅನ್ಬಿಟ್ಟು ನಾನು ತಗೋಬಿಟ್ಟೆ ಅಯ್ಯೋ ಹೋಗಪ್ಪ ಫೋನು ಏನಾಗೈತೆ ಅಂದರೆ ಚಿನ್ನಿ ಬಂದು ಆಟ ಆಡ್ತಾ ಇದ್ಲ ಗೇಮ್ ಆಡ್ತಾ ಇದ್ಲು ನಾನು ಕೂಡ ಮೊಬೈಲು ಅಂತ ಅಂದೆ ಅವ್ಳು ಗೇಮ್ ಆಡ್ತಾ ಆಡ್ತನೆ ಆಫ್ ಆಗಿಬಿಡ್ತು ಫೋನು ನಾ ಆಮೇಲೆ ತಗೊಂಡ್ ನೋಡಿದರೆ ಫೋನು ಆ್ಯಂಗ್ ಆಗಿಬಿಟೈತೆ ಹ್ಞೂ ಹ್ಞೂನಮ್ಮ ಟೆಂಪರ್ ಗ್ಲಾಸು ಚೆನ್ನಾಗಿರಿಲ್ಲ ಏನಿಲ್ಲ ಮೊಬೈಲ್ ಒಂಚೂರು ಚೆನ್ನಾಗಿಲ್ಲ ಫೋರ್ ಜಿ ಫೋನ್ ಅಂತ ತಗೊಂಡಿದ್ದು ತ್ರೀಜಿ ಆಗಿ ಬಿಟೈತೆ ಏನು ಏನು ಏನು ಮಾಡುದ್ರುನು ಫೋನು ಚೆನ್ನಾ ಚೆನ್ನಾಗ್ ಬರು ಬಂದಿಲ್ಲಮ್ಮ ಹ್ಞೂ ಪ್ಯಾಕಿಂಗು ಚೆನ್ನಾಗ್ ಬಂದಿಲ್ಲ ಕಣೆ ಎಲ್ಲ ಗಲೀಜು ಗಲೀಜು ಪ್ಯಾಕಿಂಗು ಹ್ಞೂನಪ್ಪ ಪ್ಯಾಕಿಂಗು ಚೆನ್ನಾಗ್ ಬಂದಿಲ್ಲ ಏನಿಲ್ಲ ಮೊಬೈಲೆ ಚೆನ್ನಾಗೇ ಇಲ್ಲ ಕಣೆ ನಿನ್ನ ಮಾತು ಕೇಳ್ಬೇಕಾಗಿತ್ತು ನಾನು ಹ್ಞೂ ಏನಂತಂದರೆ ಏನು ಮಾಡೋದು ನಂಗೆ ಆಫರ್ ಸಿಕ್ತು ಅಂದ್ಬಿಟ್ಟು ತಗೋಬಿಟ್ಟೆ ನಿನ್ನ ಮಾತು ಕೇಳ್ದಿರ ಅದರಿಂದ ಇವಾಗ ಮೊಬೈಲ್ ಕೆಟ್ಟೋಯಿತು ಇನ್ಯಾವತ್ತು ಮೊಬೈಲಲ್ಲಿ ಮೊಬೈಲ್ ಮಾತ್ರ ಆನ್ಲೈನಲ್ಲಿ ಬುಕ್ ಮಾಡಿ ತಗೊಬಾರದೆ ಹ್ಞೂ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ನಾನೂನು ಬುಕ್ ಮಾಡಿ ತಗೋಬೇಕು ಅಂತ ನಾನು ಹೇಳಿದೆ ಅಂಬಿಕ ತಗೋಬಾರದು ಪೋನ್ ಚೆನ್ನಾಗಿಲ್ಲ ನೋಡು ಇವಾಗ ನಂದು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿರೊ ಫೋನ್ ಹ್ಯಾಂಗ್ ಆಗಿಬಿಟ್ಟೈತೆ ಏನು ಇನ್ಸ್ಟಾಲ್ ಮಾಡೋಕ್ ಆಗಲ್ಲ ಒಂದು ವಾಟ್ಸ್ಆ್ಯಪ್ ಮುಂದೆ ಏನಾನ ಮೆಸೇಜ್ ಬಂದ್ರೆ ಬರಲ್ಲ ನಾವು ಸರಿಯಾಗಿ ಗೇಮ್ ಕೂಡ ಆಡೋಕ್ಕಾಗಲ್ಲ ಏನೇ ಒಂದು ಆ್ಯಪು ಇನ್ಸ್ಟಾಲ್ ಮಾಡಿದ್ರು ಇನ್ಸ್ಟಾಲ್ ಆಗಲ್ಲ ಅನ್ಇನ್ಸ್ಟಾಲ್ ಆತೈತೆ ಅಂತೆಲ್ಲ ಹೇಳ್ದೆ ಕಣೆ ಹೌದಾ ಹಂಗಾದ್ರೆ ನಾನು ತಗೊಳಲ್ಲ ಅಂತಂದರು ಹ್ಞೂ ಕಣೆ ಅಂಬಿಕ ನೀನು ತಗೋಬೇಡ ಹ್ಞೂ ನೀನು ನೀನು ಹೇಳಿದ ನಿಜಾಪ್ಪ ಆನ್ಲೈನಾಗ್ ಯಾವತ್ತು ಬುಕ್ ಮಾಡಿ ತಗೋಬಾರ್ದು ಅಂತ ಹ್ಞೂ ಸರಿ ಸರಿ ಸರಿ ನಾನೇನು ತಗೋಳಲ್ಲಪ್ಪ ಅದೇ ನಮ್ಮ ಮನೆ ಪಕ್ಕದಮನೆ ಗಿರಿಜಮ್ಮನ್ಗೆ ಕೇಳಿದ್ದಿನಿ ಹ್ಞೂ ಅವರು ತಗೋಬೇಕು ಅಂತಂದರು ಅಯ್ಯೋ ತಗೋಬ್ಯಾಡ್ರಿ ನನ್ನ ಫೋನ್ ಚೆನ್ನಾಗಿಲ್ಲ ನಾನು ಬುಕ್ ಮಾಡೇ ತಗೋನಿದ್ದು ಹ್ಞೂ ಎಷ್ಟು ಇಲ್ಲ ಎಂಟು ಸಾವಿರ ಕೊಟ್ಟು ತಗೋನಿದ್ದೆ ಯಾವ್ದು ಅಂತ ಕೇಳಿದರು ವೀವೋ ಅಂತಂದೆ ಹಾಂ ಸರಿ ಸರಿ ಆಯಿತು ಅಂತಂದರು ತಗೋಳಲ್ಲ ಅಂತೇಳಿದರೆ ನೀನು ಅಷ್ಟೆ ಯಾರ್ಗಾನ ಫೋನು ಬುಕ್ ಮಾಡಿ ತಗೊತಿನಂದ್ರೆ ಹೇಳ್ಬಿಡೆ ನಾನು ತೊಗೊಳಲ್ಲ ಅಂತ ಹ್ಞೂ ಸರಿಯಪ್ಪ ಹ್ಞೂ ಏನು ಇಲ್ಲ ಅದ್ರ ಬಗ್ಗೇನೆ ಕೇ ಹೇಳಾಣ ಅಂದ್ಬಿಟ್ಟು ಫೋನ್ ಮಾಡಿತ್ತು ಫೋನ್ ಬಗ್ಗೆನೆ ಹ್ಞೂ ಅದೇ ಆ ಫೋನು ಚೆನ್ನಾಗಿಲ್ಲಲ್ಲ ನಿನ್ನ ಮಾತು ನಾನು ಕೇಳಬೇಕಾಗಿತ್ತು ನಾನು ಅಂಗಡಿಯಲ್ಲೆ ತಗೊಬೇಕು ಅನ್ಕೊನಿ ಅನ್ಕೊಂಡ್ ಇವಾಗ ಅನ್ಕೊತಾ ಇದ್ದೇನೆ ಅಂಗಡಿಯಲ್ಲೆ ತಗೋಬೇಕು ಅಂತ ಆದ್ರಿಂದ ನಾನು ಫೋನ್ ಮಾಡಿದ್ದು ಇವಾಗ ನಿನ್ಗೆ ಹ್ಞೂ ಸರಿಯಪ್ಪ ಆಯಿತು ಹ್ಞೂ ಫೋನ್ ಇಡ್ಲಾ ಹ್ಞೂ ಆಯಿತು ಬಾಯ್